ಹಾಂ ಸ ಏ ಚೆನ್ನಾಗಿದ್ದೀರಾ ಸ ಆಯಿತು ಸರ್ ಕಾಫಿ ಮತ್ತೆ ಎಲ್ಲಿದ್ದೀರಾ ಸ ಸರ್ ನಮ್ದೊಂದು ಪಂಕ್ಷನ್ ಇತ್ತು ಅದಕ್ಕೆ ನಾವು ನಿಮ್ಮ ಕಡೆ ಏನಾರೂ ಮೀನು ಗೀನು ಏನು ಸಿಕ್ತದಾ ಸರ್ ತಂದ್ಕೊಡ್ತೀರಾ ಸರ್ ನಮಗೆ ಬಾಂಗ್ಡ ಮತ್ತು ಜಿಲಾಬಿ ಉಪ್ಪು ಉಪ್ಪು ಮೀನು ಬರುತ್ತಲ್ಲ ಸರ್ ಆನೆ ಮೀನು ಬೇಡ ಸರ್ ನಮಗೆ ಉಪ್ಪು ಮೀನು ಇದೆಯಲ್ಲ ಸರ್ ಏಯ್ ಕರೆಕ್ಟಾಗಿ ಮಾತಾಡಿರಿ ನೀವು ಅದನ್ನ ಅದನ್ನೆಲ್ಲ ಸಿಕ್ತದಾದರೆ ಸ್ವಲ್ಸಲ್ಪ ತಂದು ಕೊಡಿ ಸರ್ ಕಾಲು ಕೆಜಿ ಅರ್ಧ ಕೆಜಿ ಇಲ್ಲ ಸರ್ ಅತ್ತು ಅಷ್ಟು ತಂದು ಕೊಡಿ ಸರ್ ಮತ್ತೆ ಏನಾಗುತ್ತೋ ನೋಡೋಣ ಹಾಂ ಒಂದು ಹತ್ತು ಗಂಟೆಗೆ ತರ್ತೀರಾ ಸರ್ ಕ್ಲೀನ್ ಮಾಡ್ಸ್ಕೊ ತಗೋ ಬಂದು ಕೊಡಿ ಸರ್ ಅಮೌಂಟ್ ಏನಾರೂ ಪೇ ಮಾಡಲಾ ಸರ್ ಹೋಗ್ಲಿ ಸರ್ ಪರವಾಗಿಲ್ಲ ಅಮೌಂಟೆಲ್ಲ ಪೇ ಮಾಡಲಾ ಸರ್ ಓಕೆ ಸರ್ ಪರವಾಗಿಲ್ಲ ಏನೂ ಮಾಡಕ್ಕೆ ಆಗೋದಿಲ್ಲ ಸರ್ ಅಮೌಂಟ್ ಏನಾದರೂ ಪೇ ಮಾಡಬೇಕಾ ಸರ್ ಓಕೆ ಸರ್ ಮತ್ತೆ ಹಾಂ ಓಕೆ ಸರ್ ಹಂಗ್ ಮಾಡ್ತೀನಿ ಮತ್ತೆ ತಗೊಂಬನ್ನಿ ಅಡ್ಡ ಅಡ್ರಸ್ ಗೊತ್ತಲ್ಲ ಸರ್ ನೀವು ಕೇಳಬೇಕೈತದೆ ಏನು ಸರ್ ಬೇರೆ ಕಡೆ ಇದ್ವಿ ಸರ್ ಮಳವಳ್ಳಿಲಿದ್ದೋ ನಂಜೆ ಹಾಂ ನಂಜೆಗೌಡ್ರ ಮನೆಲ್ಲಿದ್ವು ಸರ್ ಇವಾಗ ಮತ್ತೆ ಬಾಚ್ನಳ್ಳಿಗೆ ಬಂದ್ಬಿಟ್ಟಿದಿವಿ ಸರ್ ಹತ್ತು ಗಂಟೆಗೆ ಬೇಕು ಸರ್ ಬೆಳಗ್ಗೆ

ಬಾಂಗ್ಡ ಮತ್ತು ಜಿಲಾಬಿ ಅದನ್ನ ತಗೊಂಬನ್ನಿ ಸರ್ ಒಂದೊಂದು ಅರ್ಧ ಕೆಜಿ ಮತ್ತು

ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು